ನಮಸ್ಕಾರ ಸರ್ ಇದು ದುರ್ಗದರ್ಶಿನಿ ಹೋಟೆಲ್ಲಾ ಹೌದಾ ಮತ್ತು ಇದು ನಮಗೆ ಒಂದು ಇಪ್ಪತ್ತು ಕೊ ಕಾಪಿ ಒಂದು ಬೇಕಾಗುತ್ತೆ ಹೋದ್ಸರಿ ನೀವು ಕಳಿಸಿದ್ದು ಒಂದು ಸರಿಯಾಗಿ ಹೀಟಿರ್ಲಿಲ್ಲ ಭಾಳ ಇದಿತ್ತು ನಮ್ಮ ಮ್ಯಾನೇಜರ್ ಭಾಳ ಬೇಜರಾಗಿಬಿಟ್ರು ನಮ್ನ ಸ್ಟಾಪ ತುಂಬ ಭಾಳ ಬೇಜಾರಂದರೆ ತುಂಬ ಬೇಜಾರಾಗಿಬಿಟ್ರು ನೋಡಿ ಸರ್ ಕ್ಲೀನಾಗಿ ನಮ್ಮ ಪ್ಯಾಕ್ ಮಾಡಿ ಪ್ಲಾಸ್ಕೊಳಗಾಕಿ ಅದನ್ನ ಅಚ್ಚುಕಟ್ಟಾಗಿ ಇದ್ಮಾಡಿ ಮತ್ತು ಸಕ್ಕರೆ ಒಂದುಸ್ವಲ್ಪ ಮೀಡಿಯಮ್ಮಾಗಿರ್ಬೇಕು ಇಲ್ಲಾಂದರೆ ಅರ್ಧ ಮೀಡಿಯಮ್ಮಾಗಿರಲಿ ಅರ್ಧ ಒಂದು ನ ಮ ಅರ್ಧ ಇದ್ಮಾಡ್ರಿ ಒಟ್ಟು ಬಿಸಿ ಒಂದು ಕಂಪಲ್ಸರಿ ಇರ್ಬೇಕು ಪ್ಲಾಸ್ಕೊಂದು ತುಂಬ ಪ್ಯಾಕ್ ಮಾಡಿ ಅದನ್ನ ಕಂಪಲ್ಸರಿ ಇದ್ಮಾಡಬೇಕು ಇಲ್ಲ ನಿಮ್ಮ ಕಡೆದು ಭಾಳ ಚೆನ್ನಾಗಿರುತ್ತಂತೇಳ್ತರೆ ಆದರೆ ತಮ್ಮ ಫಸ್ಟೆಲ್ಲ ಚೆನ್ನಾಗಿತ್ತು ಇವಾಗ ಮೊನ್ನೆ ಕಳಿಸಿರೋದು ಮಾತ್ರ ಯಾಕೋ ಭಾಳ ಕೂಲಾಗಿತ್ತು ಆಲೇ ಬರೋಷ್ಟೊತ್ಗೆಲ್ಲ ಕುಡಿಯೋಷ್ಟೊತ್ಗೆಲ್ಲ ತಣ್ಣಗಾಗಿತ್ತು ಹಂಗಾಗಿ ನಮ್ಮ ಮ್ಯಾನೇಜರ ನಮ್ಮ ಮ ಸ್ಟಾಪೆಲ್ಲ ಭಾಳ ಬೇಜಾರಾಗಿಬಿಟ್ರು ಅದಕ್ಕೆ ಬೇರೆ ಇದಕ್ ಮಾಡಣ ಅಂತ ಅಂತ ಹೇಳಿದ್ರು ನಾವಿಲ್ಲ ಈ ಸರಿ ಮಾಡಿಕೊಡ್ತಾರ ಹೇಳ್ತಿನವ್ರಿಗೆ ಅಂತಂದೇಳಿದ್ವಿ ನೋಡಿ ಸರ್ ನೆಕ್ಸ್ಟೆಲ್ಲ ಕ್ಲೀನಾಗಿ ಇದ್ಮಾಡಿ ಕೊಡೋಣ ನಮಗೆ ಒಂದು ನೆಕ್ಸ್ಟು ವಾರಕ್ಕೆರಡು ಮೂರು ಸರಿ ಬೇಕಾಗತ್ತೆ ತಮ್ಮ ಅದ ವಾರಕ್ಕೆರಡು ಮೂರು ಸರಿ ನಮಗೆ ಟೀ ಬೇಕಾಗುತ್ತೆ ಹೆಚ್ಕಮ್ಮಿ ಡೈಲಿನು ಬೇಕಾಗತ್ತೆ ಸರ್ ಡೈಲಿ ಹತ್ತುವರೆಗೆ ಇಲ್ಲ ಹನ್ನೊಂದು ಗಂಟೆಗೆ ಕಳಿಸ್ಬಿಡ್ರಿ ನಮಗೆ ಡೈಲಿ ಇಪ್ಪತ್ತು ಆಫ್ ಕಾಫಿ ಬೇಕಾಗುತ್ತೆ ಬಿಸಿ ಇರ್ಬೇಕು ಒಟ್ಟು ಪಕ್ಕ ಬಿಸಿ ಅಂದರೆ ಪಕ್ಕ ಬಿಸಿ ಇರ್ಬೇಕು ಒನ್ನೊಂದ್ಸರಿ ನಿಮ್ಮುಡುಗರು ತಗಂಬರ್ತಾರೆ ಅದು ಸರಿಯಾಗಿ ಮುಚ್ಚಿರಲ್ಲ ಏನಿಲ್ಲ ಅದು ಸರಿಯಾಗೆ ಇದೇನಾಗಿರಲ್ಲ ಹಂಗೆ ತಗೊಂಬಂದು ಹಂಗೆ ಕೊಡ್ತಾರ ಮತ್ತು ಪ್ಲಾಸ್ಕ್ ತೊಳೆದಿರಲ್ಲ ನೀಟಾಗಿ ಈಟು ವಾಟ್ರ್ನಲ್ಲಿ ಕ್ಲೀನಾಗೆ ಎಲ್ಲ ತೊಳೆದು ನಮಗೆ ಕೊಡಬೇಕು ಹಂಗಾದ್ರೆ ನಮಗೆ ಆರ್ಡ್ರ್ ಕೊಡ್ತಿನಿ ಸರ್ ನಿಮ್ಮ ಓನರೆಲ್ಲ ನಮ್ಗೆ ಭಾಳ ತುಂಬ ಪರಿಚಯ ಸರ್ ನಿಮ್ಮ ಓನರು ಭಾಳ ಆತ್ಮೀಯರು ನಮಗೆ ಮೊದ್ಲೆಲ್ಲ ಭಾಳ ಕ್ಲೋಸೆಇದ್ರು ಚೆನ್ನಾಗೆ ಕೊಡೋರು ಇತ್ತೀಚೆಗೆ ಯಾಕೋ ನಮಗೆ ಒಂದುಸ್ವಲ್ಪ ಇದಾಯಿತು ನಾವು ಬೇರೆ ಕಡೆ ಹೇಳಣ ಅಂದ್ಕೊಂಡ್ವಿ ನೋಡಿ ಇಷ್ಟು ದಿನ ಹೇಳಿದೆ ಮತ್ತು ಇನ್ನೇನು ಬೇರೆ ಕಡೆ ಹೇಳದು

ಇಪ್ಪತ್ತು ಇಪ್ಪತ್ರದು ಇಪ್ಪತ್ತೈದು ಕಾಫಿ ಒ ಎರಡು ಸರಿ ಕೊಟ್ಟುಬಿಡ್ರಿ ಒಂದ್ಸರಿ ಹತ್ತು ಕೊಡ್ರಿ ಒಂದ್ಸರಿ ಹದಿನೈದು ಮ ಕೊಡ್ರಿ ಕಂಪಲ್ಸರಿ ನಮಗೆ ಇದ್ಮಾಡಿ ಕೊಡ್ಬೇಕು ನೋಡ್ರಿ ಬಿಸಿ ಇರ್ಬೇಕು ಸರ್ ಪ್ಲಾಸ್ಕೆಲ್ಲ ನೀಟಾಗಿ ತೊಳೆದು ನೀಟಾಗೆ ಇದ್ಮಾಡಿಕ್ಯಂಡು ಸ್ವಲ್ಪ ರೇಟನ್ನು ಕಡಿಮೆ ಮಾಡಿ ನೋಡ್ರಿ ಸರ್ ಭಾಳ ಆ ಕಡೆಯೆಲ್ಲ ಬರೇ ಹದಿನೈದು ರೂಪಾಯಿ ಐತೆ ಒಂದು ಕಾಫಿ ನೀವು ನೋಡಿದ್ರೆ ಇಪ್ಪತ್ತು ಅಂತಿರ ಟೇಸ್ಟು ಮೊದ್ಲು ಆವಾಗಿನ್ನ ಇವಾಗ ಭಾಳ ತುಂಬ ಕಡಿಮೆ ಐತೆ ಟೇಸ್ಟ್ ಅಂಥ ಇದೇನಿಲ್ಲ ಹೌದಾ ನಮಗೆ ಇಲ್ಲ ಸರ್ ನಮಗೆ ಇಪ್ಪತ್ತು ರೂಪಾಯಿ ಆಗಲಿ ಟೇಸ್ಟ್ ಚೆನ್ನಾಗಿರ್ಬಕು ಬಿಸಿ ಇರ್ಬೇಕು ಕಂಪಲ್ಸರಿ ಟೈಮ್ ಟು ಟೈಮ್ ಅದು ನಮಗ್ ತಂದು ಕೊಡಬೇಕು ಪ್ಯಾಕಿಂಗ್ ಪಕ್ಕ ಇರ್ಬೇಕು ಪ್ಯಾಕಿಂಗ್ ಪಕ್ಕ ಇರ್ಬೇಕು ಆದರೆ ನಿಮ್ಮುಡುಗರು ಒನ್ನೊಂದ್ಸರಿ ಆ ಮುಚ್ಚಳಾನೇ ಮುಚ್ಚಿರಲ್ಲ ಹಂಗೆ ತಗೊಂಬರ್ತಾರೆ ಹಂಗಾಗಿ ಹೇಳ್ರಿ ಬೇರೆ ಇಲ್ಲಿ ಅದು ಅಲ್ಲಿ ಮೈಸೂರು ಕೆಫೆನಾಗೆ ಹದಿನೈದು ರೂಪಾಯಿ ಒಂದು ಕಾಫಿ ಹೇಳ್ತಾರಪ್ಪಾ ನಿಮ್ಮದ್ರಲ್ಲಿ ಇಪ್ಪತ್ತು ರೂಪಾಯಿ ಅಂದರೆ ಭಾಳ ರೇಟಾಗಿಬಿಡ್ತು ಆದರು ಭಾಳ ರೇಟಾಯಿತು ಮ ಅಲ್ಲಿ ಮೊನ್ನೆ ಹೋಗ್ ಕೇಳಿದಾಗ ಹದಿನೈದು ರೂಪಾಯಿ ಅಂತ ಅಂದರು ನಾವು ಕಳಿಸ್ತಿವಂತಂದ್ರು ನಾವು ಇಡು ನೀವು ಕಂಟಿನ್ಯೂಯಾಗಿ ನಾವು ನೀವೇ ಕೊಡ್ತಿರ ಅಂತಂದು ನಿಮ್ಮಹತ್ರ ಬಂದಿದೀವಿ ನೋಡ್ರಿ ನಮಿಗಿನ್ನ ಹೆಚ್ಕಮ್ಮಾಕಿ ಒಂದು ಇದ್ಮಾಡಿ ಕೊಡ್ರಿ ಒಂದೆರಡು ರೂಪಾಯಿ ಕಡಿಮೆ ಮಾಡ್ರಿ ಕಡಿಮೆ ಮಾಡಿ ನಮಗೆ ಒಂದು ಡೈಲಿ ಮ ಹತ್ತುವರೆಗೊಂದು ಹದಿನೈದು ಕ ಇದು ಒಂದು ಗಂಟೆಗೆ ಹದಿನೈದು ದಿನ ನಮಗೊಂದ್ ಇಪ್ಪತ್ತೈದರಿಂದ ಮೂವತ್ತು ಕಾಪಿ ಬೇಕಾಗುತ್ತೆ ಕ್ಲೀನಾಗೆ ಪ್ಯಾಕ್ ಮಾಡಿ ಕಳಿಸ್ರಿ ಕಳಿಸಿ ಒಂದುಸ್ವಲ್ಪ್ ನೀಟಾಗೆಲ್ಲ ಅಚ್ಚುಕಟ್ಟಿರ್ಬೇಕು ಬಿಸಿ ಇರ್ಬೇಕು ಇದ್ಮಾಡಿ ಕಳಿಸ್ರಿ